ಮೊದಲಿಗೆ ಜನರು ಡ್ರಾಯಿಂಗ್ ಬಿಡಿಸುವಾಗ ಏನೂ ಐಡಿಯಾ ಏನೂ ಗೊತ್ತಿರಲಿಲ್ಲ ಅಂದರೆ ತುಂಬ ತಪ್ಪು ಮಾಡ್ತಾರೆ ಸ್ಕೆಚ್ ಮಾಡೋದಾಗಲಿ ಯಾವ ಥರ ಸ್ಕೆಚ್ ಮಾಡ್ತೀವಿ ಅನ್ನೋದು ಹಿಂಪಾರ್ಟೆಂಟ್ ಆಗಿರುತ್ತದೆ ಪೆನ್ಸಿಲು ತುಂಬ ಶಾರ್ಪ್ ಮಾಡ್ಕೊಂಡು ನಾವು ಯಾವ ಥರ ಡ್ರಾಯಿಂಗ್ಸ್ ಬಿಡಿಸ್ತೀವಿ ಅದನ್ನ ಯಾವ ಥರ ನಾವು ತಿದ್ಕೋಬೇಕು ಡ್ರಾಯಿಂಗ್ ಸ್ಕೂಲ್ಸ್ಗೆ ಹೋಗಬೇಕು ಯಾವ ಯಾವ ಥರ ಪೆನ್ಸಿಲನ್ನ ಎರೇಸರನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಯಾವ ಥರ ನಾವು ಸ್ಟಾರ್ಟ್ ಮಾಡಬೇಕು ಡ್ರಾಯಿಂಗನ್ನ ವೈಟ್ ಶೀಟ್ ಯಾವ ಥರ ಪ್ರಾರಂಭ ಮಾಡಬೇಕು ಅದನ್ನು ತಪ್ಸಲು ಏನೇನು ಮಾಡಬೇಕು ನಾವು ಡ್ರಾಯಿಂಗ್ಸ್ ಬಿಡ್ಸುವಾಗ ಮೇನ್ ಪೆನ್ಸಿಲ್ ಎರೇಸರ್ ಅಂದರೆ ಯಾವ ಥರ ಡಿಸೈನ್ ಲೈನ್ಸ್ ಆಗಲಿ ಯಾವ ಥರ ಸ್ಕೆಚ್ ಮಾಡೋದಾಗಲಿ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಡ್ರಾಯಿಂಗ್ ಬಿಡಿಸೋದ್ರಿಂದ